ಅಲ್ಲ ರೀ ಇವರೇ ನೀವೇನು ನಿಮ್ಮ ಕತೆ ಏನು ನಿಮ್ಮದು ನಿನ್ನೆ ಬೀಗ ಏನೋ ಸರಿ ಹಾಕಲಿಲ್ಲ ಅಂತ ಹೇಳ್ತಾರೆ ಎಲ್ಲ ಅಲ್ಲಿ ನೀವು ಯಾಕೆ ಈ ಥರ ನೆಗ್ಲೆಕ್ಟ್ ಮಾಡ್ತೀರಾ ಅಲ್ಲ ಏನಾದರೂ ಹೆಚ್ಚು ಕಮ್ಮಿ ಆದರೆ ಒಳಗೆಲ್ಲ ಎಲ್ಲಿ ಹಾಕಿದು ಹಾಕಿದು ಅವರು ಪಾಪ ಅಲ್ಲೇ ಹಾಗೆ ವಾರ್ಡ್ ಬಾಯ್ ಏನೋ ಹೇಳ್ತಿದ್ದಾನಪ್ಪಾ ನಿನ್ನೆ ಅದು ಆಪರೇಷನ್ ಒ ಟಿಯಲ್ಲಿ ಬೀಗ ಹಾಕಲಿಲ್ಲ ಇದು ಡೋರ್ ಕ್ಲೋಸ್ ಮಾಡಲಿಲ್ಲ ಸೆಕ್ಯೂರಿಟಿ ಹಾಗೇ ಹೋಗಿದ್ದಾರೆ ಬಿಟ್ಟು ಹೋಗಿದ್ದಾರೆ ಆ ಸಿ ಸಿ ಕ್ಯಾಮೆರಾ ಈಗ ನೋಡಿದರೆ ಈಗ ನಮ್ಮ ಬಾಸ್ ಅಲ್ಲಿ ತುಂಬ ಮತ್ತೆ ಇದು ಮಾಡ್ತಾರೆ ಮತ್ತೆ ಚೊರೆ ಮಾಡ್ತಾರೆ ಮತ್ತೆ ಅವರು ಗೊತ್ತಾಯಿತಲ್ಲ ಮತ್ತು ನಿಮಗೆ ಸುಮ್ಮನೆ ಅವರಿಗೆ ನಾ ಹೇಳ್ಲಿಕ್ಕೆ ಹೋಗಲಿಲ್ಲ ಇನ್ನು ಮುಂದೆ ಆ ಥರ ಮಾಡ್ಲಿಕ್ಕೆ ಹೋಗಬೇಡಿ ಆಯಿತಾ ನೀವು ಸರಿ ನೆನಪಲ್ಲಿ ನೋಡಿ ಒಂದು ಈರದು ಊರು ಸರ್ತಿ ಎಳೀರಿ ಬೀಗ ಅದು ಮತ್ತೆ ಏನಾದರೂ ಕೆಲವೊಮ್ಮೆ ಲೂಸ್ ಇರುತ್ತೆ ಏನಾದರೂ ನೀವು ಹಾಕಿದ್ರೂ ಅದು ಇದು ಮಾಡಬೇಕಾಗುತ್ತೆ ಅದು ಅದೇನಾದ್ರು ಇದು ಆಯಿತಾ ಅಂತ ಏನಾದರೂ ಒಂದು ಸ್ವಲ್ಪ ಎರಡು ಮೂರು ಸರ್ತಿ ಹಿಂಗೆ ಎಳೀಬೇಕು ಕರೆಕ್ಟ್ ಆಗಿ ನೋಡಬೇಕು ಬೀಗ ಬಿದ್ದಿದೆಯಾ ಇಲ್ಲವಾ ಇಲ್ಲಾದರೆ ಕೆಲವೊಮ್ಮೆ ಇದಾಗಲ್ಲ ಅಲ್ಲಾ ಲಾಕ್ ಬೀಳೊಲ್ಲ ಹಾಂ ಮತ್ತು ಅದನ್ನ ಸ್ವಲ್ಪ ಇನ್ನು ಮುಂದೆ ಸ್ವಲ್ಪ ಹುಷಾರಾಗಿ ಇನ್ನು ಇರಿ ಮತ್ತು ಅವರಿಗೆ ಬಾಸಿಗೆಲ್ಲ ಅದು ಎಲ್ಲ ವಿಷಯ ಗೊತ್ತಾದರೆ ಮತ್ತೆ ಅಲ್ಲಿ ಒಳಗೆ ಇದ್ದವರ್ದು ಏನಾದರೆ ಇದು ಮಾಡೋದು ಯಾರಾದ್ರೂ ಬೇರೆ ಇದನ್ನು ಅಂತ ಸುಮ್ಮನೆ ಮತ್ತೆ ಅಲ್ಲಿ ಇಂಜೆಕ್ಷನ್ದು ಅದೆಲ್ಲ ಇದು ಇರುತ್ತೆ ಕೆಲವು ಪಾಯಿಸನ್ ಮೆಟೀರಿಯಲ್ ಕೂಡ ಇರುತ್ತೆ ಇಂಜೆಕ್ಷನ್ಸ್ ಅದೆಲ್ಲ ನಾಳೆ ಯಾರಿಗಾರು ಅದನ್ನ ದುರುಪಯೋಗ ಮಾಡೋದು ಆ ಥರ ಮಾಡಿದರೆ ಕಷ್ಟ ಅಲ್ಲಾ ಮತ್ತು ನಾಳೆ ಏನು ಹೆಚ್ಚು ಕಮ್ಮಿ ಅದರಲ್ಲಿ ಇದನ್ನ ಮಾಡಿದರೆ ಇವಾಗ ಮೆಡಿಸಿನ್ಸ್ ಇರುತ್ತೆ ಇದು ಓವರ್ಡೋಸ್ ಆಗಿ ತಿಂದುಬಿಡ್ತಾರೆ ಕೆಲವರು ಬೇಡ ಅಂತೇಳಿ ಅದು ಮತ್ತೆ ನಮ್ಮ ಮೇಲೆ ಬರುತ್ತೆ ಮತ್ತೆ ನಮ್ಮ ಇದಕ್ಕೆ ಸಂಸ್ಥೆಗೆ ಇದೆಲ್ಲ ತೊಂದರೆ ಆಗುತ್ತೆ ಹ್ಞೂ ಹ್ಞೂ ಅದೇ ಸರಿ ಹಾಂ ಸ್ವಲ್ಪ ನೋಡಿ ಹುಷಾರಾಗಿ ಹಾಂ ಗೊತ್ತಾಯ್ತಲ್ಲ